ಈಗ ನಾವು ಇಂದಿನ ಕಾಲದಲ್ಲಿ ಎಲ್ಲಾರ ಮನೆಗಳಲ್ಲು ಟಿ ವಿ ಇತ್ತು ಆ ಟಿ ವಿಗಳಲ್ಲಿ ನಾವು ವೀಡಿಯೊ ಗೇಮ್ಸ್ ಎಲ್ಲಾ ಆಡುತ್ತಿದ್ದೆವು ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಎಲ್ ಇ ಡಿ ಟಿ ವಿಸ್ ಆ ಥರದ್ದು ಏನು ಬಂದಿದಿಯೊ ಅದು ಕಣ್ಣಿಗೆ ತುಂಬ ಹಾನಿಯನ್ನುಂಟು ಮಾಡುತ್ತದೆ ಎಕ್ಸಾಂಪಲ್ ರೀಸೆಂಟಾಗಿ ನಾನೇ ಒಂದು ಟಿ ವಿಯನ್ನು ಪರ್ಚೇಸ್ ಮಾಡಿದೆ ಫೋರ್ಟಿ ಫಿಫ್ಟಿ ಟು ಇಂಚಸ್ದು ಆ ನನ್ನ ಸ್ನೇಹಿತ ಹೇಳಿದ ಆ ಟಿ ವಿ ಒಳ್ಳೆ ಇದು ಚೆನ್ನಾಗಿದೆ ಅಂತ ಬಟ್ ನಾನು ತೊಗೊಂಡಮೇಲೆ ಗೊತ್ತಾಯ್ತು ಆ ಟಿ ವಿ ಸರಿಯಿಲ್ಲ ಎಂದು ಯಾಕಂದರೆ ಈಗ ಅದು ತಗೊಂಡಾಗಿಂದ ನನಗೆ ಕಣ್ಣಿನ ತೊಂದರೆಯಾಗಿದೆ ಇಪ್ಪತ್ನಾಲ್ಕು ಗಂಟೆ ನೋಡೋದರಿಂದ ಬಟ್ ಅದರಿಂದ ಬರುವ ಲೈಟ್ ವಿಷನ್ಸ್ ಏನಿದೆಯೊ ಅದು ಕಣ್ಣಿಗೆ ತುಂಬ ಹಾನಿಯನ್ನು ಉಂಟುಮಾಡುತ್ತೆ ಅದೇ ಥರ ಟಿ ವಿ ಇದ್ದರೆ ಮನೆಯಲ್ಲಿ ತಾಯಿಯಂದಿರು ಸೀರಿಯಲ್ ಅಂತ ಹೇಳ್ಬಿಟ್ಟು ಕುತ್ಕೊತಾರೆ ಮನೆಯಲ್ಲಿ ಸರಿಯಾಗಿ ಕರೆಕ್ಟ್ ಟೈಮಿಗೆ ಅಡಿಗೆ ಮಾಡಿ ಹಾಕೋದಿಲ್ಲ ಏನಾದರೂ ಕೇಳಿದರೆ ಸೀರಿಯಲ್ ಆಗೋಗಲಿ ಮಾಡ್ತಿನಿ ಅಂತ ಹೇಳ್ತಾರೆ ಅದೇ ಥರ ಮಕ್ಕಳು ಸಹ ಅವರ ಸ್ಕೂಲಲ್ಲಿ ಏನು ಹೋಮ್ ವರ್ಕ್ ಅಂತೇಳಿ ಕೊಟ್ಟಿರ್ತರೊ ಅದನ್ನು ಸಹ ಮಾಡೋದಿಲ್ಲ ಯಾಕಂದರೆ ಟಿ ವಿ ಇರುತ್ತಲ್ವ ಟಿ ವಿ ಬಂದು ಮುಂದಕ್ಕೆ ಕುತ್ಕೊಂಬಿಡ್ತಾರೆ ನಮಗೆ ಅವ್ರುನ್ನ ಹೊಡೆಯೋದಕ್ಕೂ ಆಗೋದಿಲ್ಲ ಯಾಕಂದರೆ ಮಕ್ಕಳು ಅಂತೇಳ್ಬಿಟ್ಟು ಸುಮ್ಮನೆ ಎದ್ದೋಗ್ತಿವಿ ಆದ್ರಿಂದ ಟಿ ವಿಯಿಂದ ಜಾಸ್ತಿ ಅನುಕೂಲಗಳು ಇದೆ ಅನನುಕೂಲಗಳು ಇದೆ ಜಾಸ್ತಿ ಅಂದರೆ ಅನನುಕೂಲಗಳೆ ಜಾಸ್ತಿ ಈಗಿನ ಕಾಲದಲ್ಲಿ ಹಾಂ ಹಾಂ ಈ ಥರ ಇದೆ ಥ್ಯಾಂಕ್ ಯು